ಈಗಾಗಲೇ ನಮ್ಮ ಪ್ರದೇಶದಲ್ಲಿರ್ತಕ್ಕಂಥ ಕಲಾಪ್ರಕಾರಗಳಲ್ಲಿ ಅಂತಂದರೆ ಮುಖ್ಯವಾಗಿ ಈಗ ವಿಸ್ತಾರ್ ರಂಗ ಶಾಲೆ ಅಂತ ಅನ್ನೋದು ಕನ್ನಡ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಂಥ ಒಂದು ತರಬೇತಿ ಶಾಲೆ ಇದು ಆ್ಯಕ್ಚುಲಿ ಥೇಟರ್ ಡಿಪ್ಲೊಮಾ ಇನ್ ಥೇಟರ್ ಆರ್ಟ್ಸು ಕಲೆಗೆ ಸ್ ಅಂದ್ರೆ ನಾಟಕ ಕಲೆಗೆ ಸಂಬಂಧಿಸಿದಂಥ ಒಂದು ಕಲಾಶಾಲೆ ಅಂತಲೇ ಹೇಳ್ಬೋದು ಇದನ್ನು ಪ್ರಾರಂಭಿಸಿದ್ದು ಆ್ಯಕ್ಚುಲೀ ಇದರ ಸಂಸ್ಥೆ ವಿಸ್ತಾರ್ ಇದೊಂದು ನಾನ್ಗೌರ್ಮೆಂಟ್ ಆರ್ಗನೈಜೇಷನ್ ಇದರ ಫೌಂಡರ್ ಡೇವಿಡ್ ಸಲ್ವರಾಜ್ ಮರ್ಸಿ ಕಾಪನ್ ಅಂತ ಹೇಳಿ ಅವ್ರು ಇದನ್ನು ಶುರು ಮಾಡಿದ್ದು ಬಟ್ ಶಾಲೆಯನ್ನು ಪ್ರಾರಂಭಗೊಳಿಸಿದ್ದು ನಾನೇ ಲಕ್ಷ್ಮಣ್ ಪಿರ್ಗಾರ್ ಅಂತ ಹೇಳಿ ನನ್ನ ಹೆಸರು ನಾನೇ ಇದನ್ನು ಪ್ರಮುಖ್ವಾಗಿ ಒಂದು ವರ್ಷ ಎರಡು ವರ್ಷ ರಿಸರ್ಚ್ ಮಾಡಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ದೇವದಾಸಿ ತಾಯಂದ್ರ ಮಕ್ಳು ಆಗಿರ್ಬೋದು ದಲಿತ್ಸ್ ಆಗಿರ್ಬೋದು ಅಲ್ಪಸಂಖ್ಯಾತ ಮಕ್ಕಳಾಗಿರ್ಬೋದು ಆಯಾ ರೀತಿಯಾಗಿ ಇರತಕ್ಕಂಥ ಯುವ ಪಡೆಗಳನ್ನು ಸಂಪರ್ಕಿಸಿ ಅವರಿಗೆ ಆಸಕ್ತಿಯನ್ನು ಹುಟ್ಟಿಸಿ ಅವ್ರನ್ನು ಈ ಶಾಲೆಗೆ ಕರ್ಕೊಂಡುಬಂದು ಆಮೆ ತದನಂತರದಲ್ಲೇ ಒಂದು ಐದರಿಂದ ಆರು ವರ್ಷಗಳ ಕಾಲ ನಾನು ಈ ನಾಟಕ ಶಾಲೆಯನ್ನು ಕೋಆರ್ಡ್ನೇಟ್ರಾಗಿ ಇದನ್ನು ನಡೆಸಿದ್ದೀನಿ ಅಂದರೆ ಪ್ರಿನ್ಸಿಪಾಲಾಗಿ ನಡೆಸಿದ್ದೀನಿ ನಿಜವಾಗ್ಲೂ ನಮ್ಮ ಭಾಗದಲ್ಲಿ ಇರತಕ್ಕಂಥ ಹೈದ್ರಾಬಾದ್ ಕರ್ನಾಟಕ ಭಾಗ್ದಲ್ಲಿ ಇಲ್ಲಿ ನಾನು ಕೊಪ್ಪಳದಲ್ಲೇ ವಾಸವಾಗಿರೋದ್ರಿಂದ ಸಮೀಪ ಇಲ್ಲೇ ಒಂದು ಹತ್ತು ಹದಿನೈದು ಜ ಕಿಲೋಮೀಟ್ರದಲ್ಲಿ ಕಲಾಶಾಲೆ ಇದೆ ಈ ಹೈದರಾಬಾದ್ ಕರ್ನಾಟಕ ಅಥ್ವಾ ಉತ್ತರ ಕರ್ನಾಟಕ ಭಾಗದ ಏನು ಯುವತಿ ಮತ್ತು ಯುವಕರಿಗೆ ಆ್ಯಕ್ಚುಲಿ ನಿಜವಾಗ್ಲೂ ಇದು ಭಾಳ ಹೆಲ್ಪ್ಫುಲ್ಲಾಗಿದೆ ಮತ್ತು ಭಾಳ ಈಸಿಯಾಗಿರತಕ್ಕಂಥ ಒಂದು ಶಾಲೆ ಅಂತಲೇ ಹೇಳ್ಬೋದು ಭಾಳ ಸರಳವಾಗಿ ಭಾಳ ವಿಶೇಷವಾಗಿ ಭಾಳ ಜೆನ್ವಿನ್ನಾಗಿ ಹಾಂ ಅಂದರೆ ಸರಳತೆಯಿಂದ ಕೂಡಿದಂಥ ಸಿಲೆಬಸ್ಗಳು ಕು ಇಂದ ಕೂಡಿದೆ ಆಪ್ತವಾಗಿ ಒಬ್ಬ ಥೇಟ್ರ್ ಆಕ್ಟ್ರ್ ಹೇಗಾಗ್ಬೋದು ಒಬ್ಬ ಥೇಟ್ರು ಪರ್ಸನ್ ಹೆಂಗಾಬೇಕ್ ಥೇಟ್ರು ಮೇಕರ್ ಹೆಂಗಾಗ್ಬೋದು ಅನ್ನೋದನ್ನ ಅನ್ನೋದನ್ನು ಇದು ಹೇಳಿಕೊಡ್ತತಿ ಅಂತ ನಾನು ಹೇಳ್ಬೋದು ಇದನ್ನು ಮತ್ತು ಇಲ್ಲಿ ಕನ್ನಡ ಕೊಪ್ಪಳ ವಿಶ್ವವಿದ್ಯಾಲಯದಲ್ಲೂ ಕೂಡ ಇದನ್ನು ಮಾಡ್ಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ ಬಟ್ ಅದರ ಪ್ರಯತ್ನಗಳು ಅಷ್ಟೇನೂ ಸಫಲವಾಗಿಲ್ಲ ವಿಫಲವಾಗಿದಾವೆ ಅದಕ್ಕೂ ನಾವು ಸಪೋರ್ಟ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಬೋಶ್ಟ್ಲಿ ಇಲ್ಲಿಯೂ ಕೂಡ ಕಲಾ ಅಂದ್ರೆ ಥೇಟರ್ ಅನ್ನೋದನ್ನು ರಂಗಕಲೆ ಅನ್ನೋದನ್ನು ಮುಂದೆ ತೊಗೊಂಡು ಹೋಗಲಿಕ್ಕೆ ಮೋಶ್ಟ್ಲಿ ಈ ಥರದ ಒಂದು ದೊಡ್ಡ ಸರ್ಕಾರದ ಸಂಸ್ಥೆ ಪ್ರಯತ್ನಪಡ್ತಾ ಇರೋದು ನಮಗೆ ಹೆಮ್ಮೆಯ ಸಂಗತಿ ಅದೇ ರೀತಿ ಇಲ್ಲಿ ನೀವು ಬಳ್ಳಾರಿ ಡಿಸ್ಟಿಕ್ಕಲ್ಲಿ ಶ್ರೀಕೃಷ್ಣ ವಿಶ್ವವಿದ್ಯಾಲಯದಲ್ಲೂ ಕ್ ಸಹ ಇದು ಥೇಟರ್ ಅಂದರೆ ಅಲ್ಲಿ ಎಮಿ ಇದೆ ಮಾಸ್ಟರ್ ಆಫ್ ಆರ್ಟ್ಸು ಥಿಯೇಟ್ರ್ ಕೋರ್ಸೇ ಇದೆ ಅಲ್ಲೂ ಸಹ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಂದ್ರೆ ಇಲ್ಲಿ ಕಲಿತ ವಿಸ್ತಾರ್ದಲ್ಲಿ ಕಲಿತಂಥ ನೀನಾಸಂದಲ್ಲಿ ಕಲಿತಂಥ ಸಾಣೆ ಹಳ್ಳಿಲ್ ಕಲಿತಂಥ ವಿದ್ಯಾರ್ಥಿಗಳು ಸಹ ಅಲ್ಲಿ ಹೋಗಿ ಕಲಿತಾರೆ ಸುಮಾರು ಕೊಪ್ಪಳ್ದಿಂದ ಸಾಕಷ್ಟು ಅಂದರೆ ಒಂದು ಅರುವತ್ತರಿಂದ ಎಪ್ಪತ್ತು ಕಿಲೋಮೀಟ್ರದಲ್ಲಿ ಆರ್ಟ್ ಫಾರ್ಮನ್ನು ಸಂರಕ್ಷಣೆ ಮಾಡತಕ್ಕಂಥ ಅದೊಂದು ಯುನಿವರ್ಸಿಟಿ ಅಂತಲೇ ಹೇಳ್ಬೋದು ಅದು ಒಂದು ನನಗೆ ಗೊತ್ತಿರತಕ್ಕಂಥದ್ದು ಮತ್ತು ಹೀಗೆ ಬೇರೆ ಬೇರೆ ಸಂಘ ಸಂ ಗದಗದಲ್ಲಾಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ರಾಯ್ಚೂರ್ ಆಗಿರ್ಬೋದು ಸಣ್ಣಪುಟ್ಟ ಸಂಘ ಸಂಸ್ಥೆಗಳು ಸಣ್ಣಸಣ್ಣ ತಂಡಗಳು ಸಹ ಥಿಯೇಟ್ರನ್ನು ಬಳಸಿಕೊಂಡು ಮಕ್ಕಳಿಗಾಗಿ ಯುವಕರಿಗಾಗಿ ಕೆಲಸ ಮಾಡ್ತಿರೋದು ಗಮನಾರ್ಹ ಸಂಗತಿ ಅಂತಲೇ ಹೇಳ್ಬೋದು